ಸೌಪರ್ಣಿಕ ಹೋಟೆಲಲ್ವ ನನಗೆ ನೀವು ಮಾಡೊ ಕೇಸರಿ ಬಾತ್ ತುಂಬನೆ ಇಷ್ಟ ಬರೋ ಹಬ್ಬಕ್ಕೆ ನಿಮ್ಮ ಹತ್ರನೆ ಕೇಸರಿ ಬಾತ್ ಮಾಡ್ಸೋಣ ಅಂತ ಇದ್ದೀನಿ ಹತ್ತು ಜನಕ್ಕೆ ಮಾಡ್ಕೊಡ್ತೀರಾ ಹತ್ತು ಜನಕ್ಕೆ ಮಾಡಿಸಿದ್ರೆ ಸ್ವಲ್ಪ ರಿಯಾಯಿತಿ ಏನಾದರೂ ಕೊಡ್ಬೋದಾ ಬೇರೆ ಕಡೆ ವಿಚಾರಿಸದೆ ಆದರೆ ಅಲ್ಲೆಲ್ಲೂ ಕೂಡ ರಿಯಾಯಿತಿ ಕೊಡೋಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ದಾರೆ ನಿಮ್ಮಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ತುಂಬನೆ ಚೆನ್ನಾಗಿರುತ್ತೆ ಹಾಗೆ ಎಲ್ಲರಿಗೂ ನಮ್ಮ ಮಳೆ ಮನೆಯಲ್ಲಿ ಇಷ್ಟ ದಯವಿಟ್ಟು ಮಾಡ್ಕೊಡ್ತೀರ